ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಮುಖ ಸಾರಿಗೆ ಸೌಲಭ್ಯಗಳೆಂದರೆ ಸಿಟಿ ಬಸ್ ಸೌಲಭ್ಯ ಸಿಟಿ ಬಸ್ಸಿಗೇನೂ ದಾವಣಗೆರೆಯಲ್ಲಿ ಹೆಚ್ಚು ಕಾಯ್ಬೇಕಂತೇನಿಲ್ಲ ಐದು ಹತ್ತು ನಿಮಿಷಕ್ಕೊಂದೊಂದು ಸಿಕ್ತಾ ಇರುತ್ತೆ ಅದು ಬಿಟ್ಟರೆ ಆಟೋ ವ್ಯವಸ್ಥೆ ಆಗಿರ್ಬೋದು ಬಸ್ಗಳ ವ್ಯವಸ್ಥೆ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ಗಳ ವ್ಯವಸ್ಥೆ ಆಗಿರ್ಬೋದು ನಮ್ಗೇನದ್ರ ಬಗ್ಗೆ ಅಷ್ಟೊಂದು ತೊಂದರೆ ಅಂತೇನನ್ಸಿಲ್ಲ ಎಲ್ಲ ಐದು ಹತ್ತು ನಿಮಷಕ್ಕೊಂದೊಂದು ಬಸ್ ಬರುತ್ತೆ ಪ್ರಯಾಣಿಕರಿಗೆಲ್ಲ ತುಂಬ ಯೂಸ್ಫುಲ್ಲಾಗಿದೆ ಹಾಗೆ ಮತ್ತು ಸೈಕಲ್ಗ ಮೋಟಾರ್ ಸೈಕಲ್ಗಳು ವಿಮಾನಗಳು ವಾಯು ಮಾರ್ಗ ವಿಮಾನ ನಿಲ್ದಾಣ ದಾವಣಗೆರೆಯಲ್ಲಿಲ್ಲ ಮೋಟಾರ್ ಸೈಕಲ್ಗಳು ತುಂಬ ಇದೆ ನಾನೂ ಒಂದು ಪರ್ಸ್ನಲ್ ಬೈಕನ್ನು ಉಪಯೋಗಿಸ್ತೀನಿ ವಾಯು ಮಾರ್ಗ ದಾವಣಗೆರೆಯಲ್ಲಿ ಅದೇನು ಎಂಥ ವಾಯು ಮಾರ್ಗ ಸಹ ಇಲ್ಲ